ಹಲೋ ನಾನು ಕಣೆ ವನಿತಾ ಸುಚಿತ್ರ ನಿನ್ನ ಫ್ರೆಂಡ್ ಏನೂ ಇಲ್ಲ ಏನೂ ಇಲ್ಲ ಕಣೆ ಒಂದು ಸಹಾಯ ಆಗಬೇಕಿತ್ತು ನಿನ್ನಿಂದ ಏನೂ ಇಲ್ಲ ಅದೇ ನಾನು ಇವಾಗ ತಮಿಳುನಾಡಾಗ ಇದ್ದೆನ ಇವಾಗ ಕರ್ನಾಟಕಕ್ಕೆ ಬರ್ತಿದ್ದೀನಿ ಸೊ ನನಗೊಂದು ಸಾಂಪ್ರದಾಯಿಕವಾದ ಮನೆ ಬೇಕಿತ್ತು ಹ್ಞೂ ಬೇಕು ಅದೂ ಚಿತ್ರದುರ್ಗದಲ್ಲೇ ಆಗಬೇಕು ಸೊ ಇವಾಗ ಸದ್ಯಕ್ಕೆ ನನಗೆ ಹಳ್ಳೀಲೇ ಬೇಕು ಹಾಂ ಈಗ ನಾವು ಒಂದು ನಾಲ್ಕು ಜನ ಇದ್ದೀವಿ ಹ್ಞೂ ಇನ್ನೂ ಒಂದು ಮುಂದಿನ ವಾರದಲ್ಲಿ ಬರ್ತೀನಿ ನಾನು ಹಾಂ ನನಗೆ ದೇವರ ಕೋಣೆ ಅಡುಗೆ ಕೋಣೆ ಎರಡು ಬೆಡ್ರೂಮ್ ಇರೋದೊಂದು ಮನೆ ಸಾಂಪ್ರದಾಯಿಕವಾಗಿರೋದು ಹುಡುಕಮ್ಮ ಸಾಕು ಹ್ಞೂನೇ ಹುಡುಕು ಮರೀಬೇಡ ಹಾಂ ಸರಿಯಮ್ಮ ಧನ್ಯವಾದ